ನಾ ಇವತ್ತು ರುಚಿಕರವಾದ ಡಿಶ್ ಅಂತಂತಂತಂದರೆ ಹೋಳ್ಗೆ ಬಗ್ಗೆ ಮಾತಾಡ್ಲಿಕ್ ಇಷ್ಟಪಡ್ತಿನಿ ಹೋಳ್ಗಿ ಅಂತಾರ ಒಬ್ಬಟ್ಟು ಅಂತಾರ ಕರ್ನಾಟಕದ ರುಚಿಕರವಾದ ತಿಂಡಿ ಇದು ಅಮೇಗ ಒಬ್ಬಟ್ಟು ಎರಡು ರೀತಿ ತಯಾರು ಮಾಡ್ತಾರ ರೀ ತೆಂಗಿನಕಾಯಿ ಇದ್ರಿಂತು ಮಾಡ್ತಾರ ತೊಗರಿ ಬ್ಯಾಳಿಂದು ಮಾಡ್ತಾರ ಒಬ್ಬೊಬ್ರು ಗೆಣಸಿಂದು ಮಾಡ್ತಾರ ಬೆಲ್ಲದ್ದು ಮಾಡ್ತಾರ ಭಾಳ ಚಂದ ಮಾಡ್ತಾರ ಆಮೇಗ ಒಬ್ಬಟ್ಟು ಭಾಳ ಮಾಡೋದು ಅಂತಂತಂತಂದ್ರೆ ದೀಪಾವಳಿಯಾಗ ಯುಗಾದಿಗಾ ಮತ್ತು ಮದುವೆ ಮದುವಿಗೆ ಸ ಫಸ್ಟ್ ಬೀಗ್ರಿಗೆ ಕರ್ದಗೆ ತಿನ್ಸೋದು ಪದಾರ್ಥ ಅಂತಂತಂದ್ರೆ ಹೋಳ್ಗೆ ಈ ಒಬ್ಬಟ್ಟು ಮೇಲೆ ತುಪ್ಪ ಅದ್ರ ಜೊತೆ ಹಾಲು ಭಾಳ್ ಚಂದ ಆಗ್ತದ ಟೇಸ್ಟ್ ಭಾಳ ಚಂದ ಆಗ್ತದೆ ಟೇಸ್ಟ್ ಆಮೇಲೆ ಇದ್ರ ಜೊತೆಗ್ ಕಡ್ಬು ಮಾಡ್ತಾರೆ ರೀ ಕಡಬು ಅಂತಂತಂದ್ರೆ ಸ್ಟೀಮ್ಲಿಂದು ಮಾಡ್ತಾರ ಅಥ್ವ ಕರ್ದಿದ್ದು ಕಡ್ಬು ಮಾಡ್ತಾರ ಕೊಬ್ಬರಿ ಕಡುಬು ಮಾಡ್ತಾರ ಒಳಗೆಲ್ಲ ಸ್ವೀಟ್ ಹಾಕ್ತಾರ ಆಮೇಲೆ ನಾವು ಹೋಳ್ಗೆ ಬಗ್ಗೆ ಮಾತಾಡ್ಬೇಕು ಅಂತಂತಂದ್ರೆ ಅದನ್ನು ನಾವು ಯಾರಿಗೆ ಶುಗರ್ ಬೇಡ ಅವ್ರಿಗೆ ನಾವು ಬೆಲ್ಲದ್ದು ಮಾಡ್ಕೋಡ್ಬೌದು ಭಾಳ್ ಚಂದ ಮಾಡ್ತಾರ ರೀ ಬೆಲ್ಲದ್ದು ಅಂತಂತಂದ್ರೆ ಆಮೇಲೆ ಹುರಿದ್ ಮೇಲೆ ಕಡು ಮತ್ತು ಬಣ್ಣಕ ಎಲ್ಲ ಚಲೋ ಭಾಳ ಚಂದ ಅದ ರೀ ಅದು ಆಮೇಲೆ ಎಲ್ಲ ಈಗ ಒಂದು ಫಂಕ್ಷನ್ಸ್ ಸ್ಟಾರ್ಟಾಗಬೇಕು ಅಂತಂತಂದರೆ ಹೋಳ್ಗೆ ಮಾಡಬೇಕು ಇದು ಸಂಸ್ಕೃತಿಲಿಂದ ಅವಾಗಿಂದ ನಡ್ಕೊತ ಬಂದಿದೆ ಈಗಿನ ಬಿ ನಾವು ಇದು ಕಂಟಿನ್ಯೂ ಮಾಡ್ಕೊತನೇ ಹೋಗಬೇಕು ಆಮೇಲೆ ಭಾಳ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಅಂತಂತಂದ್ರೂ ಹೋಳ್ಗೆಗೆ ಭಾಳ್ ಪ್ರಾಮುಖ್ಯತೆ ಅದ ಒಂದು ಯಾವುದೇ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತಂತಂದ್ರೇ ಹೋಳ್ಗೆಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ನಾನು ಒಂದ್ಸತಿ ಟ್ರೈ ಮಾಡಿದ್ದೆ ಹಿಂಗೆ ಒಂದು ಫಂಕ್ಷನ್ಗೆ ಹೋದಾಗ ನನಗು ಗೊತ್ತಿರಲಿಲ್ಲ ಹಿಂಗೆ ಹೋಳ್ಗೆ ಮಾಡ್ತಾರೆ ಅಂತ್ಹೇಳಿ ನನ್ನ ಫ್ರೆಂಡ್ ಉತ್ತರ ಕರ್ನಾಟಕದಕಿ ಇದ್ಲು ಸೊ ನಾ ಹಿಂಗೆ ಹೋಗಿದ್ದೆ ಅವ್ರ ಕಡೆ ಮಾಡಿದ್ರು ನಂಗೆ ಆಕಿ ಕೇಳಿದೆ ಭಾಳ್ ಚಂದ ಅದಲ್ಲ ಹೆಂಗೆ ಮಾಡಿದಿ ಅಂತ ಹೇಳಿ ಆಕಿ ಎಲ್ಲ ನನಗ್ ಇಂಗ್ರೀಡಿಯನ್ಸ್ ಹೇಳಿದ್ಲು ಏನೇನು ಮಾಡಬೇಕು ಅಂತ ಹೇಳಿ ಆಮೇಲೆ ನಾ ಮಾಡಿ ಭಾಳ ಇಷ್ಟ ಆಯಿತು ನನಗೆ ಮನೆಗೆಲ್ಲ ಮಾಡಿ ತಿನ್ನಿಸ್ದೆ ಎಷ್ಟು ಚಂದ ಇತ್ತಲ್ಲ ಅಂತಂದ್ರು ಹಾಲು ತುಪ್ಪ ಅದ್ರ ಜೊತೆ ತಿಂದರೆ ಮಸ್ತ್ ಆಗ್ತದ್ ರೀ ಆಮೇಲೆ ಬದ್ನೆಕಾಯ್ ಪಲ್ಯ ಜಾಸ್ತಿ ತಿಂತಾರೆ ರೀ ಅದ್ರ ಜೊತೆಗ್ ಒಬ್ಬೊಬ್ರು ಆದ್ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಹೋಳ್ಗೆ ಅಂತು ಸಕತ್ತಾಗಿ ಬರ್ತವೆ ನೋಡ್ರಿ ಆಮೇಲೆ ಎಷ್ಟು ತೆಳ್ಳಗೆ ಮಾಡ್ತಾರ ರೀ ನಿಮ್ಮ ಮನೆಯಾಗ ನಮ್ಮ ಫ್ರೆಂಡ್ ಮನೆಯಾಗು ಅಂತಂತಂದ್ರೆ ಫುಲ್ ಹಿಂಗೆ ಎಣ್ಣೆ ಹಚ್ಚಿದ ಹೆಂಗೆ ಚಪಾತಿ ಮಾಡ್ತರಲ್ರಿ ಅಷ್ಟು ಚಂದ ತುಂಬಿ ಒಳಗೆ ಹೂರಣ ತುಂಬಿ ಹಾಕಿದ್ರೆ ಮಸ್ತ್ ಅನ್ನಿಸ್ತದ್ ರೀ ಆಮೇಲೆ ಅದು ಬ್ರೌನ್ ಬ್ರೌನು ಬ್ಲ್ಯಾಕ್ ಬ್ಲ್ಯಾಕ್ ಆದಾಗ ಅಂತು ಇನ್ನು ಚಂದ ಅನ್ನಿಸ್ತದ ಆಮೇಲೆ ಭಾಳ ಎಲ್ಲ ಈ ಕಡೆ ಬ ಮಾಡ್ತರ ರೀ ಈ ದೀಪಾವಳಿಗೆ ಆಗಲಿ ನವರಾತ್ರಿಗ್ ಆಗಲಿ ಆಮೇಲೆ ಏನನ ಈಗ ಒಬ್ಬೊಬ್ರು ಸಿಡಿ ಏಡ್ತೀನಂತ ಬೇಡ್ಕೊಂಡಿರ್ತಾರ ಹೋಳ್ಗೆ ಅದು ಅವಾಗೆಲ್ಲ ಭಾಳ ಮಾಡ್ತಾರ ರೀ ಚಲೋ ಇರ್ತದೆ ಹೋಳ್ಗೆ ಬಗ್ಗೆ ನನಗೆ ಇನ್ನು ಪರ್ಸ್ನಲ್ ಆಗೇತಿ ಭಾಳ್ ಇಷ್ಟ ಹೋಳ್ಗೆ ನಾ ಅಂತು ಒಂದ್ಸತಿ ಕುಂತಂತಂದರೆ ಎರಡು ಮೂರು ಹೋಳ್ಗೆ ತಿನ್ನೋತನಕ ಅಲ್ಲಿಂದ ಏಳೋಂಗೆ ಇಲ್ರಿ ಅಷ್ಟು ಸ್ವೀಟ್ ಜಾಸ್ತಿ ಈಕಡೆ ಬಾಯಾಗ್ ಸ್ವೀಟು ಅನ್ಸೋಲ್ಲ ಏನು ಅನ್ಸೋಲ್ಲ ಬಾಯಾಗ್ ಇಟ್ಟರೆ ಕರಗಬೇಕು ಹಂಗೆ ಅದ ಅದು ಅಮೆ ಎಸ್ಪೆಷಲಿ ಹಾಲು ಜೊತೆ ತಿಂದರೆ ಅಂತು ಭಾಳ ಚಂದ ರೀ ಸಿಹಿ ಭಾಳ್ ಚಂದ ಟೇಸ್ಟ್ ಆಗ್ತದ ಅದುಕ್ಕೆ ಕಡುಬು ಅದ್ರ ಜೊತೆ ಕಡುಬನ್ನು ಭಾಳ್ ಚಂದ ಆಗ್ತತ್ ರೀ ಕೊಬ್ಬರಿ ಕಡುಬು ಮಾಡ್ತಾರೆ ಹೂರಣ ಕಡುಬು ಮಾಡ್ತಾರ ಆಮೇಲೆ ಏನೇನು ನಾನಾ ಥರ ಕಡುಬ್ಗಳು ಮಾಡ್ತಾರ ರೀ ಅದು ಅವುನು ಭಾಳಅದ ಚಂದ ಹತತ್ತವ ಅದು ಬಿಸಿ ಇದ್ದಾಗ ತಿಂದರೆ ಮಾತ್ರ ಮಸ್ತ್ ಟೇಸ್ಟ್ ಆಗ್ತವ್ ರೀ ಅವ್ರಿಗೆ ಈಕಡೆ ನಮ್ಮ ಅಜ್ಜಿ ಕಡೆ ಮನೆಗ್ ಅದು ಎಲ್ಲ ಹೋದಾಗ ನಾವು ಹೋಳ್ಗೆ ಭಾಳ್ ತಿನ್ನೋವ್ರು ಯಾಕಂದರೆ ಎಲ್ಲ ಸಿಟಿಯಾಗೆ ಇರ್ತೀವಿ ಮಾಡ್ಕೊಡೋವ್ರು ಯಾರು ಇರೋಂಗಿಲ್ಲ ಅಂತೇಳಿ ನಮ್ಮ ಅಜ್ಜಿ ಭಾಳ ಚಂದ ಮಾಡ್ತಾರೆ ಈ ಹೋಳ್ಗೆ ಅಡ್ಗೆದವ್ರಿಗೆ ಎಲ್ಲ ಕರೆಸಿ ಬಿಸಿ ಬಿಸಿ ಹಂಚ್ಮೇಲೆ ಹಾಕಿ ಆಮೇಲೆ ನೀವು ನೋಡ್ರಿ ಗ್ಯಾಸ್ ಮೇಕಿತ್ತ ನೀವು ಒಲೆಮ್ಯಾಗ್ ಮಾಡ್ಬೇಕು ಹಳ್ಳಿಗಳಾಗ ಹೋಳ್ಗೆ ಅದ್ರ ಮ್ಯಾಗ ಮಾಡಿದ್ರೆ ಟೇಸ್ಟ್ ಅಂತು ಭಾಳ್ ಚಂದ ಇರ್ತದೆ ನಾನು ಟ್ರೈ ಮಾಡೀನಿ ಮನೆಯಾಗ್ ಆದ್ರ ಅಷ್ಟೊಂದು ಏನು ಚಂದ ಬರೋಂಗಿಲ್ಲ ಒಂದು ಲೆವೆಲಿಗೆ ಚಂದ ಬರ್ತದೆ ಇದು ನಮ್ದು ಸಂಸ್ಕೃತಿ ಇದು ಅದ ಇದು ಏನಂತಾರ ಡಿಶ್ ಅದ ಅಂತಂದರೆ ನಾವು ಇದಕ್ಕೆ ಯಾವತ್ತು ಕಾಪಾಡ್ತಾ ಹೋಗಬೇಕು ಮುಂದಿನ ಬರೋರಿಗು ಎಲ್ಲರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ನಾನು ಕೂಡ ತಯಾರ್ಸಿನಿ ನೀವು ಎಲ್ಲ ಟ್ರೈ ಮಾಡ್ರಿ ಹೇಳ್ತಿನಿ ಬೇಕಂದರೆ ಹೆಂಗೆ ಮಾಡಬೇಕು ಅಂತೇಳಿ ಆಮೆಲೆ ಇದು ನೀವು ಎರಡು ದಿವ್ಸ ಮೂರು ದಿವ್ಸ ಹಿಂಗೆ ಇಟ್ಟು ತಿಂತಾರೆ ರೀ ನಾ ನೋಡಿನಿ ಭಾಳ ಟೇಸ್ಟ್ ಆಗ್ತದ ಹಾಲು ಬಿಸಿ ಬಿಸಿ ಹಾಲು ತುಪ್ಪ ನೋಡ್ರಿ ಮೇನ್ ಇದಕ್ಕೆ ಭಾಳ್ ಚಂದ ಆಗ್ತದ ಹೋಳ್ಗೆ ಅಂತಂದರೆ ನನಗೆ ಭಾಳ ಇಷ್ಟ ಆಮೇಲೆ ಒಬ್ಬಟ್ಟು ಅಂತಾರ ರೀ ಈ ಕಡೆ ಎಲ್ಲ ಬೆಂಗ್ಳೂರು ಸೈಡದೆಲ್ಲ ಹೋದ್ರೆ ಆ ಕಡೆ ಎಲ್ಲ ಸ್ವಲ್ಪ್ ಸಣ್ಣವು ಮಾಡ್ತಾರೆ ರೀ ಈ ಕಡೆಕ್ಕಿಂತ ಸೊ ಅದ್ರ ಬ್ಯಾರೆಕಡೆ ಮಾಡೋದು ಅಂತಂತಂದ್ರೆ ಭಾಳ್ ಕೊಬ್ಬರಿ ತಿಂತಾರೆ ಈ ಗೆಣಸ್ದು ಹೋಳ್ಗೆ ಮಾಡ್ತಾರ ಯಾರಿಗು ಹಿಂಗೆ ಹೂರ್ಣದ್ದು ಬೇಡ ಗೆಣಸು ನಾವೂ ತಿನ್ಬೇಕಂತೇಳಿ ಗೆಣ್ಸಿಂದು ಹೋಳ್ಗೆ ಮಾಡ್ತಾರ ಅದುನ್ನ ಭಾಳ್ ಚಂದ ಟೇಸ್ಟ್ ಆಗಿರ್ತದ ರೀ ಭಾಳ್ ಕುಷಿ ಪಟ್ಟು ಎಲ್ಲರು ತಿಂತಾರೆ ಹೋಳ್ಗೆ ಅದು ಮೆಮ್ ಆಮೇಲೆ ಇದು ಪರಂಪರೆಲಿಂದ್ ಬಂದದ್ದಲ್ರಿ ಬಿಡೋಕ್ ಆಗೋಂಗಿಲ್ಲ ಆಮೇಲೆ ಈ ಕಡಿಂದ ಮಂದಿಗು ಇಷ್ಟ ರೀ ಜಾಸ್ತಿ ಸ್ವೀಟ್ ಅಂತ ಹೇಳಿ ಹಿಂಗೆ ಒಲ್ಲೆ ಅನ್ನೋಂಗಿಲ್ಲ ಭಾಳ್ ಚಲೋ ಮಾಡ್ತಾರ ಎಲ್ಲರು ತಿಂತಾರೆ ಈ ಹೋಳ್ಗೆ ಅದ್ಕೆ ನೀವು ಒಂದ್ಸತಿ ಟ್ರೈ ಮಾಡ್ರಿ ಬಿಸಿ ಬಿಸಿ ಹಂಚ್ಮೆಲೆ ಇಡ್ರಿ ಏನು ಟೇಸ್ಟ್ ಆಗ್ತದ ರೀ ಎಲ್ಲ ಹಬ್ಬಗಳ್ ಶುರು ಆಗೋದೆ ಅದು ಹೋಳ್ಗೆಲಿಂದ ಆಮೇಲೆ ಎಂಡ್ ಆಗೋದು ಹೋಳ್ಗೆಲಿಂದ ಎಲ್ಲಾ ಎಲ್ಲ ಟೈಮಿಗೂ ಹೋಳ್ಗೆ ಭಾಳ ಪ್ರಾಮುಖ್ಯತೆ ಕೂಡ್ತದ ಸೊ ಮಾಡ್ರಿ ಟ್ರೈ ಮಾಡ್ರಿ ನನಗೆ ಇಷ್ಟ ಆಗೋದು ಇದು ಹೋಳ್ಗೆ ಇದೇ ಒಂದು ನನಗೆ ಸಂಸ್ಕೃತ ಪರಂಪರೆ ನಮ್ದು ಯಾವತ್ತಿಗು ಬಿಡ್ಬಾರ್ದು ಹಿಂಗೆ ತಯಾರಿಸ್ಬೇಕು ಇಷ್ಟು ನಾ ಹೇಳೋಕ್ ಇಷ್ಟ ಪಡ್ತೀನಿ ಹೋಳ್ಗೆ ಅಂದರೆ ಒಬ್ಬಟ್ಟು ಬಗ್ಗೆ